ಫಸ್ಟಲ್ಲಿ ಎಲ್ಲ ಗ್ಯಾಸ್ ತಗೊಳ್ಬೇಕಂದ್ರೆನೇ ಭಯ ಬೀಳ್ತಿದ್ರು ಬಟ್ ಈಗ ಆ ಥರ ಏನಿಲ್ಲ ಆ ಕಾಲದಲ್ಲಿ ಗ್ಯಾಸ್ ಅಂದ್ರೆನೇ ಭಯ ಏನಾಗುತ್ತೋ ಏನೋ ಬ್ಲ್ಯಾಶ್ಟ್ ಆಗ್ಬಿಡುತ್ತೇನೋ ಆ ಥರ ಮೈಂಡ್ ತಾಟ್ ಎಲ್ಲ ಇರೋದು ಅದರಿಂದ ಅಡ್ವಾಂಟೇಜಸ್ಸು ಇರುತ್ತೆ ಡಿಸ್ಅಂಟಾಟೇಜಸ್ಸು ಇರುತ್ತೆ ನಾವು ಯೂಸ್ ಮಾಡೋ ವೇಯಲ್ಲಿ ಇರುತ್ತೆ ಅದರಿಂದ ನಾವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಬೇಕೆಂದ್ರೆ ಮಂತ್ಲಿ ಮಂತ್ಲಿ ಪೈಪೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಿರಬೇಕು ಇಲ್ಲಾಂದ್ರೆ ಇನ್ಸೆಕ್ಟ್ಸ್ ಎಲ್ಲ ಬಂದು ಸೇರಿಕೊಂಡು ನಮಗೂ ಪ್ರಾಬ್ಲಮ್ಮೆ ಇಲ್ಲಾಂದ್ರೆ ನಮ್ಮ ಪಕ್ಕದ್ಮನೇವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಸೊ ನಾವು ಅದನ್ನೆಲ್ಲ ಅಕ್ಕಪಕ್ಕ ಎಲ್ಲ ಇವ್ರು ಅದನ್ನೆಲ್ಲ ಕ್ಲೀನ್ ಮಾಡಿದ್ರೆನೇ ನಮಗೆ ಹಾನಿಕರ ಆಗದಿರೋ ಇರುತ್ತೆ ಗ್ಯಾಸ್ ಯೂಸ್ ಮಾಡೋದರಿಂದ ನಮ್ಗೆ ತುಂಬನೇ ಲಾಭ ಇರುತ್ತೆ ಆ್ಯಂಡ್ ಮತ್ತೆ ಡಿಸ್ಅಂಟ್ವೇ ಡಿಸ್ಅಡ್ವಾಂಟೇಜಸ್ಸು ಇರುತ್ತೆ ಅದರಿಂದ ನಾವು ಪೈಪ್ನೆಲ್ಲ ಚೇಂಜ್ ಮಾಡ್ತಿರಬೇಕು ಆ್ಯಂಡ್ ನಾವು ಫೋನ್ಸ್ ಎಲ್ಲ ಗ್ಯಾಸ್ ಹತ್ರಕ್ಕೆ ತಗೊಂಡೋದಾಗ ನಮಗೆ ತುಂಬ ತೊಂದರೆ ಆಗುತ್ತೆ ಅದೇನಾದ್ರೂ ಇದಾದರೆ ಪೈಪೆಲ್ಲ ಲೀಕ್ ಆಗುತ್ತೆ ಮತ್ತೆ ಪಾ ಅಕ್ಕಪಕ್ಕ ಮನೆಯವ್ರಿಗೂ ತುಂಬ ತೊಂದರೆ ಆಗುತ್ತೆ ನಮಗಲ್ದಿರಾ ನಮಗೆ ತೊಂದರೆ ಆದರೂ ಪರವಾಗಿಲ್ಲ ನಮ್ಮ ಅಕ್ಕಪಕ್ಕ ಮನೆಯವ್ರ್ಗೆ ತೊಂದರೆ ಮಾಡ್ಬಾರ್ದು ಸೋ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ತೊಂದರೆ ಆಗುತ್ತೆ ಅದರಿಂದ ನಾವು ಅದನ್ನು ಆ ಜಾಗವನ್ನು ಕ್ಲೀನಾಗಿ ಇಟ್ಕೊಂಡು ಪೈಪ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇದ್ದರೆ ಸೇಫ್ ಆಗಿರುತ್ತೆ ಇಲ್ಲಾಂದ್ರೇ ಇದರಿಂದ ತುಂಬ ಡಿಸ್ಅಡ್ವಾಂಟೇಜಸ್ ಇರುತ್ತೆ